ನಮ್ಮನೇಲಿ ಪ್ರತಿ ಹಬ್ಬಕ್ಕೂ ವಿಶೇಷವಾದ ಅಡಿಗೆ ಮಾಡ್ತೀವಿ ಅದರಲ್ಲಿ ಫಸ್ಟ್ ಒಂದು ಯಾವ್ದು ಬರುತ್ತೆ ಅಂದರೆ ವರ್ಷದ ಮೊದಲನೇ ಹಬ್ಬ ಯಾವುದು ಅಂದರೆ ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮನೇಲಿ ಏನು ಮಾಡ್ತೀವಿ ಅಂದರೆ ಕಡಲೆಕಾಯಿ ಗೆಣಸು ಗವರೆಕಾಯಿ ಎಲ್ಲ ಬೇಯಿಸ್ತೀವಿ ಅದಾದಮೇಲೆ ಎಳ್ಳು ಬೆಲ್ಲ ನಮ್ಮನೆಯಲ್ಲಿ ಮ ನಾವೇ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಹಬ್ಬ ಯಾವುದೆಂದ್ರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿಗೆ ನಮ್ಮನೆಲೆಲ್ಲ ಜಾಗರಣೆ ಇರ್ತಾರೆ ಬೆಳಗಿಂದ ಸಂಜೆವರೆಗು ಸಂಜೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ತಂಬಿಟ್ಟು ಮಾಡಿರ್ತೀವಿ ಅದ್ರ ಜೊತೆ ಕಾಯಿ ಹಾಲೆಲ್ಲ ಹಾಕಂಡ್ ತಿಂತೀವಿ ನೆಕ್ಸ್ಟ್ ಅದಾದಮೇಲೆ ಹಿಂದೂಗಳಿಗೆ ಮೇಯ್ನ್ ಹಬ್ಬ ಯಾವುದು ಅಂತ ಅಂದರೆ ಹೊಸ ವರ್ಷ ಹೊಸ ವರ್ಷ ಯಾವುದು ಅಂದರೆ ಹೊಸ ವರ್ಷದಲ್ಲಿ ಯುಗಾದಿ ಬರುತ್ತೆ ಯುಗಾದಿಲಿ ಏನು ಮಾಡ್ತೀವಿ ದೊಡ್ಡ ಹಬ್ಬ ಅದು ನಮಗೆ ಒಬ್ಬಟ್ಟು ಹೆಸ್ರುಬೇಳೆ ಹಪ್ಳಾ ಜಾಸ್ತಿ ಐಟಮ್ಸ್ ಮಾಡೋದು ಯುಗಾದಿ ಹಬ್ದಲ್ಲಿ ಅದಾದ್ಮೇಲೆ ಬಸವ ಜಯಂತಿ ಬರುತ್ತೆ ಬಸವ ಜಯಂತೀಲಿ ಹಸುಗಳ್ನೆಲ್ಲಾ ಪೂಜೆ ಮಾಡೋದು ಆವಾಗ ಏನು ಮಾಡ್ತೀವಿ ಅಂದರೆ ಹುಗ್ಗಿ ಕಾಯಿ ಹಾಲು ಮಾಡ್ತೀವಿ ಅದಾದಮೇಲೆ ಕ ಬಸವನ ಜಯಂತಿ ಆದಮೇಲೆ ಕಾರ ಹಬ್ಬ ಬರುತ್ತೆ ಕಾರ ಹಬ್ಬಕ್ಕೆ ಕಿಚಡಿ ಮತ್ತು ಕಾಯಿ ಹಾಲು ಮತ್ತೆ ಮಾಡ್ತೀವಿ ಅದಾದಮೇಲೆ ಯಾವ್ದು ಬರುತ್ತೆ ಅಂದರೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಮ್ಮನೇಲಿ ಅದಕ್ಕೆ ಒಬ್ಬಟ್ಟು ಚಿತ್ರಾನ್ನ ಸೈಡ್ ಐಟಮ್ಸ್ ಎಲ್ಲ ಮಾಡ್ತೀವಿ ಅದಾದಮೇಲೆ ಯಾವ್ದು ಬರುತ್ತೆ ನೆಕ್ಸ್ಟು ಅಂತ ಅಂದರೆ ಗೌರಿ ಗಣೇಶ ಬರುತ್ತೆ ಗೌರಿಗೆ ಬೇರೆ ಥರ ಅಡಿಗೆ ಮಾಡ್ತೀವಿ ಗಣೇಶನಿಗೆ ಬೇರೆ ಅಡಿಗೆ ಮಾಡ್ತೀವಿ ಗೌರಿ ಹಬ್ದಲ್ಲಿ ಒಬ್ಬಟ್ಟು ಮಾಡ್ತೀವಿ ಆಮೇಲೆ ಗಣೇಶನ ಹಬ್ಬಕ್ಕೆ ಗಣೇಶನ ಫೆವ್ರೇಟು ಕಡಬು ಕಡ್ಬು ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಅಂದರೆ ವಿಜಯದಶಮಿ ಹಬ್ಬ ಬರುತ್ತೆ ಅದು ದಸರ ಟೈಮು ಅದಕ್ಕೆ ಪಾಯಸ ಮಾಡ್ತೀವಿ ಅದೇನು ನಮ್ಮನೇಲಿ ಜಾಸ್ತಿ ಸ್ಪೆಷಲ್ಲಾಗಿ ಮಾಡೊಲ್ಲ ಸುಮ್ಮನೆ ಪೂಜೆ ಮಾಡ್ತಿವಿ ಅಷ್ಟೇ ನೆಕ್ಸ್ಟ್ ಯಾವ್ದು ಅಂತ ಅಂದರೆ ಕಳ್ಸ ಪೂಜೆ ಮಾಡ್ತೀವಿ ನಮ್ಮನೇಲಿ ಹಿರಿಯರ್ ಪೂಜೆ ಮಾಡ್ತೀವಿ ಹಿರಿಯರ ಪೂಜೆ ಪೂಜೆ ಮಾಡಿದಾಗ ಒಬ್ಬಟ್ಟು ವಡೆ ಬಜ್ಜಿ ಹೆಸ್ರುಕಾಳು ಹಪ್ಳಾ ಉಪ್ಪಿನಕಾಯಿ ಅದೆಲ್ಲ ಮಾಡ್ತೀವಿ ನೆಕ್ಸ್ಟ್ ಯಾವ್ದೆಂದ್ರೆ ದೀಪಾವಳಿ ಬರುತ್ತೆ ಲಾಸ್ಟ್ ಹಬ್ಬ ವರ್ಷದಲ್ಲಿ ಅದಕ್ಕೆ ಶಾವಿಗೆ ಕಜ್ಜಾಯ ಕಜ್ಜಾಯ ಮಾತ್ರ ಮೇಯ್ನು ನನಗೆ ಇಷ್ಟವಾದ ಪದಾರ್ಥ ಅದು ಅದನ್ನು ಮಾಡ್ತೀವಿ ಇದು ಇವೆಲ್ಲ ವರ್ಷದಲ್ಲಿ ಬರೋ ನಮ್ಮ ಹಿಂದೂಗಳಿಗೆ ಬರೋ ಹಬ್ಬಗಳು ಅದರಲ್ಲಿ ಇಷ್ಟೆಲ್ಲ ಅಡಿಗೆ ಮಾಡ್ತೀವಿ ನಾವು